ಹಾಂ ಸರ್ ನಾವು ಗೊಬ್ರದ ಅಂಗಡಿಯವ್ರು

ಹಾಂ ಹೇಳಿರಿ ಸರ್ ಮೆಣ್ಸಿನ ಮೆಣ್ಸಿನ ಬೀಜ ಸರ್ ಮೆಣ್ಸಿನ ಬೀಜ ಬಂದು ಅದು ಹದಿನೈದು ಸಾವಿರದಿಂದ ಹಿಡಿದು ಐವತ್ತು ಸಾವಿರದ್ವರ್ಗೆ ಇದೆ ಸಿಂಜೆಂಟ ಬ್ಯಾಡಗಿ ಬಂದು ಐವತ್ತೈದು ಸಾವಿರ ರೂಪಾಯಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಬಂದು ನಲ್ವತ್ತೈದು ಸಾವಿರ ರೂಪಾಯಿ ಮಾಮೂಲು ಗುಂಟೂರು ಮೆಣ್ಸಿನ್ಕಾಯಿ ಬಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಇದೆ ಆಮೇಲೆ ನಾವು ಹಸಿ ಹಸಿ ಹಸ್ ಹಸಿ ಮೆಣ್ಸಿನ ಬೀಜ ಸಾರ್ ಬೀಜ ಬೀಜದ ಬೆಲೆ ಬೀಜದ ಬೆಲೆ ಹಾಂ ಒಂದು ಒಂದು ಕೆ ಜ್ ಒಂದು ಕೆ ಜಿ ಬೀಜ ತೊಗೊಂಡ್ರೆ ನಿನಗೆ ಕನಿಷ್ಠ ಏನು ಒಂದು ಮೂರು ಎಕ್ರೆ ಆಗುತ್ತೆ ಅದು ಹೌದು ಹೇಳಿರಿ ಸರ್ ಇನ್ನೇನು ಬೇಕು

ಯಾವುದು ಅದು ನಿನಗೆ ನಿಮಗೆ ಯಾವುದು ಬೆಳೆ ಮೇಲೆ ಇಂಟ್ರೆಸ್ಟ್ ಇದೆ ಸರ್ ಡೌನ್ ಆಗಿದೆ ಅಂದರೆ ನಿನಗೆ ಬೆಳೆ ಜಾಸ್ತಿ ಇರೋದರಿಂದ ಡೌನ್ ಆಗಿದೆ ಸರ್ ಅದಕ್ಕಾಗೇ ಮೆಣ್ಸಿನ ಬೀಜ ನಾವು ಡೌನ್ ಮಾಡಕ್ಕೆ ಬರೋಲ್ಲ ಏಕಂದ್ರೆ ನಿನಗೆ ಅದು ಮೆಣ್ಸಿನ ಬೀಜ ಏನು ಮಾಡಲು ಬೇಕೋ ಮಾಡಲೇಬೇಕು ಅದಕ್ಕಾಗೇ ಆ ರೇಟ್ ಇರುತ್ತೆ ಬೀಜ ಕಮ್ಮಿ ಆಗೋಲ್ಲ ಅದು ಅಂದರೆ ನಿನಗೆ ಕಂಪ್ನಿ ಕಡೆಯಿಂದ ಇದು ಮಾಡೋದಲ್ಲ ಅದು ಮಾಡೋಕ್ಕಾಗಲ್ಲ ಹಾಂ ಯಾಕಂದ್ರೆ ನಿನಗೆ ನಾನು ಇವಾಗ ನಾವು ಕಡಿಮೆ ತೊಗೊಳೋದ್ರಿಂದ ಏನಾಗುತ್ತೆ ಅಂದ್ರೆ ನನಗೆ ಬೆಳೆ ಅಂದ್ರೆ ನಿನಗೆ ಬೆಳೆ ಹೆಚ್ಚು ಬರುತ್ತೆ ಇವಾಗ ನಾವು ಕೊಡೋದು ಒಂದು ಕೆ ಜಿ ಬೀಜ ಒಂದು ಕೆ ಜಿ ಬೀಜಕ್ಕೆ ನೀವು ಎಷ್ಟು ಕೆ ಎಷ್ಟು ಕ್ವಿಂಟಾಲೂ ಮೆಣ್ಸಿಕಾಯಿ ಬೆಳೀತೀರಿ ಹಾಂ ಎಕ್ರಿಗೆ ಒಂದು ಇಪ್ಪತ್ತೈದು ಮೂವತ್ತು ಕ್ವಿಂಟಾಲ್ ಬೆಳೀತೀರ ಹೌದಾ ಹಾಂ ಇಪ್ಪತ್ತು ಮತ್ತು ಒಂದು ಕೆ ಜಿ ಬೀಜಕ್ಕೆ ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ಲು ನೀವು ಮೆಣ್ಸಿನ್ಕಾಯ್ ಬೆಳೀತೀರ ಅಂದರೆ ಇಲ್ಲ ನೀವು ನಿಮ್ಮ ಬೀಜವನ್ನೇ ಉದಿಕ್ಯಂದು ನೀವು ಬೀಜ ಬಿತ್ಬೋದಲ್ಲ ಇವನ್ನ ಯಾಕೆ ತಗೊಂತೀರಿ ಇದಕ್ಕೆಲ್ಲ ಇದು ಹಾಂ ಹಾಂ ಅದಕ್ಕಾಗೇ ಇದನ್ನೆಲ್ಲ ಕ್ರ್ಯಾಶ್ ಮಾಡಿ ಅದನ್ನು ಸೀಡ್ ಮಾಡಿ ಅದನ್ನೆಲ್ಲ ಇದು ಮಾಡಿ ಅದನ್ನು ಎಲ್ಲ ವೇಸ್ಟ್ ಬೀಜಾನ ತೆಗ್ದು ಒರ್ಜಿನಲ್ ಬೀಜಾನ ರೈತರಿಗಾಗಿ ಮಾರಾಟ ಮಾಡೋದ್ರಿಂದ ಈ ರೇಟಿಗೆ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಹ್ಞೂ ಹ್ಞೂ ಆಯ್ತು ಸರ್ ಓಕೆ ಸರ್ ಓಕೆ ಇನ್ನೂ ಯಾವ್ದಾದ್ರು ಮಾಹಿತಿ ಬೇಕಾಗಿತ್ತಾ ನಿಮ್ಮ ನಿಮ್ಮ ಫಲವತ್ತತೆ ನೋಡ್ಕಬೇಕು ಮಣ್ಣು ಒಂದು ಗುಣ ನೋಡ್ಕಂದ್ ನೀವು ಬೆಳೀಬೋದು ಹತ್ತಿಯಾದ್ರು ಬೆಳೀಬೋದು ಮೆಣ್ಸಿನ್ಕಾಯಿ ಆದರೂ ಇಲ್ಲ ತರಕಾರಿ ಇಲ್ಲ ಮೆಕ್ಕೆಜೋಳ ನೆಲ್ಲು ನೆಲ್ಲಿ ಕೂಡ ತೊಗೋಬೋದು ಓಕೆ ಸರ್ ಓಕೆ ಓಕೆ ಓಕ್ ಓಕೆ